ನಾವು ಈ ಸಸ್ಯಗಳನ್ನು ನಾವು ಮನೆಯಲ್ಲಿ ಬೆಳೆಸ್ತೇವೆ ಎಲ್ಲ ಅಂದರೆ ತರಕಾರಿಗಳನ್ನು ಮತ್ತು ಹೂವಿನ ಗಿಡಗಳನ್ನು ಅದನ್ನೆಲ್ಲ ಹೂವಿನ ಕುಂಡ ಅಂದರೆ ಪೋಟ್ ಅದರಲ್ಲಿ ಹಾಕಿ ಬೆಳೆಸ್ತೇವೆ ಈ ಬೆಳೆಸಿದಾಗ ಏನು ಸಮಸ್ಯೆ ಅಂದರೆ ಈ ಪರಿಸರದಲ್ಲಿ ಅವುಗಳಿಗೆ ಕೀಟಬಾಧೆಗಳೆಲ್ಲ ಬರ್ತದೆ ಅದಕ್ಕೆ ನಾವು ಸ್ಪ್ರೇ ಮಾಡ್ತಾಯಿರಬೇಕು ಇರುವೆಗಳು ಅಥವಾ ಬೇರೆ ಫಂಗಸ್ ಫಂಗಲ್ ಅಟ್ಯಾಕಿದ್ದು ಇದು ಹೂವಿನ ಗಿಡಕ್ಕೆಲ್ಲ ಜಾಸ್ತಿ ಜಾಸ್ತಿಯಾಗಿ ದಾಸವಾಳ ಗಿಡಕ್ಕೆ ಇದೆಲ್ಲ ಬರ್ತದೆ ಆವಾಗ ನಾವು ಏನ್ಮಾಡ್ತೆವೆ ಅಂದರೆ ಮಾರ್ಕೆಟಿನಲ್ಲಿ ಕೂಡ ಹೊರಿಗೆ ಕೂಡ ಸಿಗ್ತದೆ ನರ್ಸರಿಗಳಲ್ಲಿ ಕೂಡ ಅದಕ್ಕೆ ಬೇಕಿದ್ದಂತೆ ಸ್ಪ್ರೇ ಮಾಡಲಿಕ್ಕೆ ಅದೆಲ್ಲ ಸಿಗ್ತದೆ ಅದೆಲ್ಲ ಕೆಲವು ಪೋಯ್ಸನಸ್ ಇರ್ತವೆ ಅದು ಹೂವಿನ ಗಿಡಕ್ಕೆಲ್ಲ ಹಾಕ್ಬೋದು ಅದನ್ನ ನೀರು ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ತಾ ಅದಕ್ಕೆ ತಡ್ಕೊಳ್ಳುವ ಶಕ್ತಿ ಇದೆ ಅಷ್ಟಕ್ಕೆ ನೀರು ಹಾಕಿ ಸ್ಲೋ ಆಗಿ ದಿನಾ ಸ್ಪ್ರೇ ಮಾಡ್ಕ ಇಲ್ಲ ವಾರಕ್ಕೆ ಒಂದ್ಸರಿ ಹೀಗೆ ಸ್ಪ್ರೇ ಮಾಡಿದರೆ ಮತ್ತೆ ಕೀಟಬಾಧೆ ಬಾಧೆ ತಪ್ಪುತ್ತದೆ ಮತ್ತು ನಮಗೆ ಹೂವಿನ ಕ್ವಾಲಿಟಿ ಅಥವಾ ಗುಣ ಅದ್ರದ್ದು ಒಳ್ಳೆ ಬರ್ತದೆ ಮತ್ತು ಹಾಗೆ ತರಕಾರಿಗಳಲ್ಲಿ ಕೂಡ ಹಾಗೆಯೇ ತರಕಾರಿಗಳಲ್ಲಿ ಕೀಟಗಳು ಮತ್ತು ಹಕ್ಕಿಗಳೆಲ್ಲ ಬಂದು ಅದ್ರ ಈ ಚಿಗುರು ಎನ್ನಲ್ಲೆ ತಿಂತಾವೆ ಅದಕ್ಕೆ ಹಕ್ಕಿಗಳನ್ನು ನಾವೇನು ಮಾಡಲಿಕ್ಕಾಗೋದಿಲ್ಲ ಬಟ್ ಇದಕ್ಕೆ ನಾವು ಹುಳ ಅಥವಾ ಹುಪ್ಪಟೆ ಬೇರೆ ಏನಾದರೂ ಫಂಗಸ್ ಬರುವಂಥದ್ದಕ್ಕೆ ನಾವು ಈ ಸ್ಪ್ರೇ ಮಾಡ್ತೇವೆ ಅದ್ರಲ್ಲಿ ಕೂಡ ಈ ಪ್ರಾಕೃತಿಕವಾಗಿ ಸಿಗುವಂಥದ್ದು ಕೆಲವು ಈ ಗಿಡಗಳಿಂದ ಅದ ಅದರಲ್ಲಿ ಮದ್ದು ಮಾಡಿ ಅಥವಾ ಬೇರೆ ನಮ್ಮ ಪ್ರಾಣಿಗಳ ಇದು ದನದ್ದೂ ಇದರಿಂದ ಮೂತ್ರದಿಂದ ಅದು ಕೆಲವೆಲ್ಲ ಮದ್ದುಗಳನ್ನ ತಯಾರು ಮಾಡಿ ನಾವು ಸ್ಪ್ರೇ ಮಾಡ್ತೇವೆ ಕೆಲವೂ ಹಾಗೆ ಮಾಡಿದರೆ ಹೋಗ್ತವವು ಕೆಲವು ಕೆಮಿಕಲ್ ಮಾಡಿದರೆ ನಮಗೆ ಅದೂ ಇನ್ಡೈರೆಕ್ಟಾಗಿ ನಮಗೆ ಇಫೆಕ್ಟ್ ಆಗ್ತದೆ ಗಾಳಿಯಲ್ಲಿ ಅದ ಪರಿಸ್ ಪಸರಿಸಿ ನಮಗೆ ಬ್ರೀದಿಂಗ್ ಉಸಿರಾಟದಲ್ಲಿ ತೊಂದರೆ ಆಗ್ತದೆ ಆದ್ದರಿಂದ ನಾವೇನು ಮಾಡ್ತೇವೆ ನಮ್ಮ ಆರ್ಗ್ಯಾನಿಕ್ ವಿಧದಲ್ಲಿ ಸಾವಯವಕ್ಕೆ ಇದರಲ್ಲಿ ನಾವು ಅದನ್ನು ತಯಾರಿ ಮಾಡಿದ ಮದ್ದುಗಳನ್ನು ಸ್ಪ್ರೇ ಮಾಡಿ ಹಾಗೆಲ್ಲ ಉಪಯೋಗ ಮಾಡ್ತಾಯಿದ್ವಿ ಅದರಿಂದ ನಾವು ಬೇರೆಯವರಿಗೂ ಇದು ಪ್ರೇರಣೆ ಕೊಡ್ತೇವೆ ನಾವು ಹೀಗೆ ಮಾಡಿ ಹೀಗೆ ಮಾಡಿ ಸಲಹೆಗಳನ್ನ ಎಲ್ಲ ನಾವು ಕೊಡ್ತೇವೆ ಆದ್ದರಿಂದ ಉತ್ತಮ ಬೆಳೆ ಅಥವಾ ಇದು ಹೂವಿನ ಹೂಗಳು ಎಲ್ಲ ನಮಗೆ ಸಿಗ್ತದೆ ತಪ್ಪಿಸಲಿಕ್ಕಾಕ್ತದೆ ಪ್ರಾಕೃತಿಕವಾಗಿಯೇ ನಾವೂ ಇದು ಕೆಮಿಕಲ್ ಉಪಯೋಗ ಮಾಡಿದೆ ಪ್ರಾಕೃತಿಕವಾಗಿ ಸಿಗುವಂತಹ ಮದ್ದುಗಳನ್ನೆಲ್ಲ ಉಪಯೋಗಿಸಿ ಈ ಹೂಗಳನ್ನೂ ಹೂವಿನ ಗಿಡ ಮತ್ತು ಅದಕ್ಕೆ ಬಾ ತಟ್ಟುವಂಥ ಬಾಧೆಗಳನ್ನೆಲ್ಲ ತಡಿ ತಡೆಯಲಿಕ್ಕಾಗ್ತದೆ ಮತ್ತು ಇದಕ್ಕೆ ಕೃಷಿ ತಜ್ಞರೆಲ್ಲ ಇರ್ತಾರೆ ಅದ್ರಲ್ಲಿ ಅವರು ನಮಗೆ ಬೇಕಿದ್ದ ಸಲಹೆಗಳನ್ನು ಕೊಡ್ತಾರೆ ಆ ರೀತಿ ನಾವು ಆ ಗಿಡಗಳನ್ನೆಲ್ಲ ಸಂರಕ್ಷಣೆ ಮಾಡ್ತೀವಿ ಈ ಥರ ಬಾಕಿಯವರಿಗೆ ನಾವು ಹೇಳಿ ಕೊಡ್ತೆ ಯಾರಿಗೆ ಇಂಟ್ರಸ್ಟ್ ಇದೆಯಾ ಅವರು ಬಂದು ಕೇಳ್ತಾರೆ ನಮ್ಮಲ್ಲಿ ಹೇಗೆ ಮಾಡ್ತೀರಿ ನೀವು ಇದು ಹೇಗೆ ಮಾಡ್ತೀರಿ ಅಂತ ಯಾವ ಯಾವ ಗಿಡಕ್ಕೆ ಯಾವ್ದು ಯಾವ್ದು ಉತ್ತಮ ಸ್ಪ್ರೇ ಮಾಡ್ಬೋದಂಥೇಳಿ ಅದಕ್ಕೆ ನಾವೆಲ್ಲ ಸಲಹೆಗಳನ್ನು ಕೊಡ್ತೇವೆ ಈ ಥರ ನಾವೂ ನಮ್ಮ ಮನೆಯಲ್ಲಿ ಅಥವಾ ಪ್ಲ್ಯಾಟ್ನಲ್ಲಿ ಎಪಾರ್ಟ್ಮೆಂಟ್ಗಳಲ್ಲಿ ಇದ್ದರೂ ಎಷ್ಟೇ ಮಾಳಿಗೆಯಲ್ಲಿದ್ದರೂ ಟೆರೆಸ್ಗಳಲ್ಲಿ ನಾವೂ ಗಿ ಹೂ ಗಿಡಗಳನ್ನು ಹಣ್ಣು ಹಂಪಲುಗಳ ಗಿಡಗಳನ್ನು ಬೆಳಿಬೋದು ಎಲ್ಲಿವರೆಗೆ ಅಂದರೆ ಟೆರೆಸ್ ಮೇಲೆ ನಾವೂ ದೊಡ್ಡ ಇದಲ್ಲಿ ಕಟ್ಟೆ ಕಟ್ಟಿ ಅದಕ್ಕೆ ಸಿಮೆಂಟ್ ತೊಟ್ಟಿಗಳನ್ನೆಲ್ಲ ಮಾಡಿ ನೀರು ಹೊಡಿರಿ ಹೊರಗೆ ಹೋಗುವಾಗೆ ಮಾಡಿ ಅದ್ರಲ್ಲಿ ಮಣ್ಣು ತುಂಬಿಸಿ ತೆಂಗಿನ ಗಿಡಗಳೂ ಮತ್ತೆ ಅಡಿಕೆ ಗಿಡಗಳನ್ನು ನೆಡಲಿಕ್ಕಾಗ್ತದೆ ಅದು ನಾವು ಅಷ್ಟು ದೊಡ್ಡ ಬಿಲ್ಡಿಂಗಲ್ಲಿ ಹೇಗೆ ಬೆಳಿತಾರೆ ಅಂತ ಹೇ ನಾವು ನೀವು ಯಾರಾದರೂ ಎಣಿಸ್ಬೋದು ಅದನ್ನ ಬಂದು ನೋಡಿದರೆ ಗೊತ್ತಾಗ್ತದೆ ಹಾಗೆಯೇ ನಾವು ಯಾವ ಬೇಕು ಸಸಿ ಅಥವಾ ಗಿಡ ಹಲಸಿನ ಹಣ್ಣಿನ ಮರ ಕೂಡ ನೆಡಲಿಕ್ಕಾಗ್ತದೆ ಹಾಗೆ ಮಾವಿನ ಹಣ್ಣು ಇವುಗಳನ್ನು ನಾವೇ ಬೆಳೆಸಿಕೊಳ್ಳಲಿಕ್ಕಾಗ್ತದೆ ಇದರಿಂದ ಪರಿಸರಕ್ಕೂ ತುಂಬ ಒಳ್ಳೆಯದಾಗ್ತದೆ ನಮ್ಮ ಗಾಳಿ ಶುದ್ಧ ಆಗ್ತದೆ ನೀರು ಕೂಡ ಅದಕ್ಕೆ ಬೇಕಾದಷ್ಟು ನಾವು ಕೊಡ್ತಾಯಿದ್ದರೆ ಅದಕ್ಕೆ ಬೆಳೆಸಿ ಬೆಳೆಯುವಂಥದ್ದೂ ಇದೆಲ್ಲ ಸಿಗ್ತದೆ ನಾವೂ ಹಿಂಡಿ ಬೇವಿನ ಹಿಂಡಿ ಅಥವಾ ನೆಲಗಡಲೆ ಹಿಂಡಿ ಅದನ್ನೆಲ್ಲ ಇದ್ರಲ್ಲಿ ನಮ್ಮ ಹಸುವಿನ ಸಗಣಿಯಿಂದ ಅದರ ಹಸುವಿನ ಮೂತ್ರದಿಂದ ಯದಾ ತಯಾರು ಮಾಡಿ ಅದಕ್ಕೆ ಬುಡಕ್ಕೆ ಬೇಕಿದ್ದ ಇದನ್ನೆಲ್ಲ ಕೊಡಲಿಕ್ಕಾಗ್ತದೆ ಗಿಡಾ ಬೆಳೆಸಲಿಕ್ಕೆ ತುಂಬ ಸಹಾಯ ಆಗ್ತದೆ ಹಾಗೆ ನಾವೂ ನಮ್ಮಲ್ಲಿ ಎಲ್ಲ ರೀತಿಯ ಇದನ್ನು ನಾವೇ ತಯಾರಿ ಮಾಡಿಕೊಂಡು ಸಸಿ ಮತ್ತೆ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮಿಂದ ಆದ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ನಾವು